ಟಿ ವಿಲಿ ಬರೋ ಎಲ್ಲಾನು ಕಾರ್ಯಕ್ರಮಗಳು ನಂಗೆ ಇಷ್ಟ ಎಲ್ಲ ಕಾರ್ಯಕ್ರಮಗಳು ತಿಳ್ಕೋಬೋದು ಬೇಕಂತಹ ವಿಷಯಗಳು ಇದ್ದೇ ಇರುತ್ತೆ ಯಾವ ಯಾವ ಥರ ಒಂದು ಧಾರವಾಹಿ ಆಗಿರ್ಬೋದು ನ್ಯೂಸಸ್ಸು ಆಮೇಲೆ ಹಾಸ್ಯ ಕಾರ್ಯಕ್ರಮಗಳು ನಾಟಕಗಳು ರಿಯಾಲಿಟಿ ಷೋಗಳು ಚರ್ಚೆಗಳು ಇವೆಲ್ಲ ಎಲ್ಲಾದ್ರಿಂದಲೂ ತಿಳ್ಕೊಬೇಕಾದಂಥ ವಿಷಯಗಳು ಇರುತ್ತೆ ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತೆ ಆದರೆ ಅದು ನಮ್ಮ ಮೇಲೆ ಅವಲಂಬನೆ ಆಗಿರುತ್ತೆ ನಾವು ಆದಷ್ಟು ಒಳ್ಳೆಯದನ್ನ ಅಳವಡ್ಸ್ಕೊಬೇಕು ಈ ಧಾರಾವಾಹಿಗಳು ಮಹಿಳೆಯರಿಗೆ ಡೈಲಿ ಒಳ್ಳೆಯ ಎಂಟರ್ಟೈನ್ಮೆಂಟ ಆದಂತಹ ಒಂದು ಶೋ ಆಗಿರುತ್ತೆ ಇನ್ನು ನ್ಯೂಸ್ ಬಂದರೆ ನಾವು ಇಡೀ ಈ ದೇಶದಲ್ಲಿ ಏನೇನು ಆಗ್ತಿದೆ ಅಂತ ಅನ್ನೋದ್ನ ನಾವು ನ್ಯೂಸಲ್ಲಿ ತಿಳ್ಕೊಬೇ ತಿಳ್ಕೋಬೌದು ಎಲ್ಲ ರೀತಿದು ಅಂತಹ ವಿಷ್ಯ ವಿಷಯಗಳು ಅಥವಾ ಎಲ್ಲ ರೀತಿಯಾದಂತಹ ಫೀಲ್ಡ್ನಲ್ಲಿ ಏನೇನು ಆಗ್ತಿದೆ ರಾಜಕೀಯವಾಗ್ಬೌದು ವಿದ್ಯಾಭ್ಯಾಸ ಆಗಿರ್ಬೋದು ಪ್ರಕೃತಿ ವಿಕೋಪ ವಿಕೋಪ ಆಗಿರ್ಬೋದು ಕ್ರೈಮು ಇಂಥ ತುಂಬ ವಿಷ್ಯಗಳ ಬಗ್ಗೆ ನಾವು ಇಲ್ಲಿ ಎಲ್ಲಿ ಎಲ್ಲೆಲ್ ಏನೇನು ಆಗ್ತಿದೆ ಅಂತ ನಾವು ಇಲ್ಲೇ ಕೂತ್ಕೊಂಡು ತಿಳ್ಕೋಬೋದು ಇದು ನ್ಯೂಸಿಂದ ಸಾಧ್ಯ ಮತ್ತು ನಾಟಕ ಆಗಿರ್ಬೋದು ಅನಾ ರಿಯಲಿಟಿ ಶೋ ಹಾಸ್ಯ ಕ್ರ ಕಾರ್ಯಕ್ರಮ ಆಗಿರ್ದು ಎಲ್ಲ ಚೆನ್ನಾಗಿರ್ತವೆ ಅದ್ರಲ್ಲಿ ನನಗೆ ಹಾಸ್ಯ ಕಾರ್ಯಕ್ರಮ ಮತ್ತು ರಿಯಾಲಿಟಿ ಶೋ ಇದು ಇಷ್ಟ ಹಾಸ್ಯ ಕಾರ್ಯಕ್ರಮ ಯಾಕೆ ಇಷ್ಟ ಅಂದರೆ ಹಾಸ್ಯ ಅದ್ರಲ್ಲಿ ನಗಿಸ್ತಾರೆ ಈ ಕಾಮಿಡಿ ಚಾನಲ್ಸ್ ಹಾಕ್ಕಂಡ್ರೆ ನಗ್ಬೋದು ಈ ನಗೋದು ನಮ್ಮ ಆರೋಗ್ಯದಲ್ಲಿ ತುಂಬ ಒಂದು ಉತ್ತಮವಾದಂತಹ ಒಂದು ಸ್ಥಾನವನ್ನು ಅದು ಹೊಂದಿದೆ ನಗೋದರಿಂದ ನಾವು ಆರೋಗ್ಯಕರವಾಗಿರ್ಬೋದು ನಗೋದರಿಂದ ನಮ್ಮ ನ್ಯೂರಾನ್ಸ್ಗಳು ಕಾರ್ಯಗತಗೊಳ್ತವೆ ಆಮೇಲೆ ನಾವು ಯಾವುದೇ ಒಂದು ವಿಷಯದಿಂದ ಏನಾದ್ರೂ ಬೇಜಾರಾಗಿದ್ದರೆ ಅದರಿಂದ ಹೊರಗ್ ಬರ್ಬೌದು ಬೇರೆ ವಿಷ್ಯದಲ್ಲಿ ಅಥವಾ ಬೇರೆ ಒಂದು ಕಾರ್ಯದಲ್ಲಿ ನಾವು ತೊಡಗ್ಬೌದು ಅದು ಅದು ಬೇಜಾರಾದಂಥ ಒಂದು ಸಂಗತೀನ ಮರ್ಯೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ನಗಿಸೋದು ತುಂಬ ಕಷ್ಟ ಆದರೆ ನಾವು ಈ ಹಾಸ್ಯ ಕಾರ್ಯಕ್ರಮಗಳನ್ನ ನೋಡೋದರಿಂದ ನಗೋದರಿಂದ ನಾವು ಆರೋಗ್ಯಕರವಾಗೂ ಇರ್ಬೋದು ಮತ್ತು ಆ ಬೇಜಾರಾದಂಥ ಒಂದು ಸಂಗತಿಯಿಂದ ಹೊರಗ್ ಬಂದು ನಾವು ಕಾರ್ಯಗತಗೊಳ್ಬೊದು ಇದ್ದು ಇದರಿಂದ ಇದು ಒಂದು ಸಹಾಯ ಆಗುತ್ತೆ ಮತ್ತು ರಿಯಾಲಿಟಿ ಶೋ ಬಂದುಬಿಟ್ಟು ಈ ರಿಯಾಲಿಟಿ ಹೆಸ್ರಲ್ಲೇ ಇದೆ ಇನ್ನೂ ರಿಯಲ್ ಆಗಿರುತ್ತೆ ನಾವು ಲೈವಲ್ಲಿ ಅಲ್ಲಿ ಏನೇನು ಆಗ್ತಿದೆ ಅಂತ ಇಲ್ಲಿ ಕುತ್ಕೊಂಡು ನೋಡ್ತೀವಿ ಮತ್ತು ಎಂಥೆಂಥ ಕಲೆಗಳಿದ್ದಾವೆ ಎಂಥೆಂಥ ಕಲೆಗಾರ್ರು ಇದ್ದಾರೆ ಹೊರ್ಗಡೆ ಏನೇನೆಲ್ಲ ಕಾಂಪಿಟೀಷನ್ ಇದೆ ಎಂಥ ಎಂಥೆಂಥ ವ್ಯಕ್ತಿಗಳಿದ್ದಾರೆ ಅದರಿಂದಾನೂ ನಾವು ತುಂಬ ತಿಳ್ಕೋಬೇಕು ಅಂಥ ವಿಷಯಗಳು ಇರುತ್ತೆ ಅದರಿಂದ ನಾವು ತಿಳ್ಕೊತೀವಿ ಒಳ್ಳೆಯ ಇಂಟ್ರೆಸ್ಟ್ ಇರುತ್ತೆ ನೋಡೋದಕ್ಕೆ ಚೆನ್ನಾಗಿರುತ್ತೆ